ಅಡುಗೆ ಅನ್ನೋದು ಒಂದು ಕಲೆ ಅಂತ ಹೇಳ್ಬೋದು ನಾನು ಸೋ ಅಡುಗೆ ಮಾಡೋದು ತುಂಬ ಮುಖ್ಯ ಮನೆಯ ಒಂದು ಅತಿ ಹೆಚ್ಚು ಅತೀ ದೊಡ್ಡ ಒಂದು ಪಾತ್ರವಾಗಿರುತ್ತದೆ ಹೀಗಾಗಿ ಅಡುಗೆ ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ ಅಡುಗೆ ಮಾಡುವ ರೀತಿ ಕೂಡ ಎಲ್ರಿಗೂ ಇಷ್ಟ ಇರುತ್ತೆ ಅಡುಗೆ ಮಾಡುವಾಗ ನಾವು ಇದೇ ಥರನೆ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡೆ ನಾವು ಅಡುಗೆ ಮಾಡ್ತೀವಿ ಹೀಗಾಗಿ ಅಡುಗೆ ಮಾಡುವಾಗ ಎಲ್ಲಾನು ನಾವು ಅಂದ್ಕೊಂಡಿದ್ದ ಥರಾನೆ ಆಗೋಲ್ಲ ಒಂದೊಂದು ಸತಿ ಚೆನ್ನಾಗಿ ಬರುತ್ತೆ ಒಂದೊಂದು ಸತಿ ಚೆನ್ನಾಗಿ ಬರೋಲ್ಲ ಹೀಗಾಗಿ ನಾವು ಅಡುಗೆ ಮಾಡುವಾಗ ನಾವು ಒಂದೊಂದು ಸತಿ ಚೆನ್ನಾಗಿ ಬರದೇ ಇರೋ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಅಂತಹೇಳಿದ್ರೆ ಅಡುಗೆ ಮಾಡುವಾಗ ಒಂದು ಸತಿ ಚೆನ್ನಾಗಿ ಬರೋಲ್ಲ ಆಗ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಹಿರಿಯರ ಸಲಹೆ ತಗೊತೀನಿ ಆವಾಗ ಅವ್ರನ್ನು ಕರೆಸ್ಕೊಂಡು ಅಡುಗೆ ನಾ ರುಚಿಯನ್ನು ತೋರಿಸಿ ಏನು ಕಮ್ಮಿಯಾಗಿದೆ ಅಂತ ನಾನು ತಿಳ್ಕೊಂಡು ಅದನ್ನು ಉಪ್ಯೋಗಿಸ್ಕೊಂಡು ಅದನ್ನು ನಾನು ಇನ್ನೂ ಅದಕ್ಕೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ನಾನು ಅದಕ್ಕೆ ಹಾಕೋಕ್ಕೆ ಪ್ರಯತ್ನಪಡ್ತೀನಿ ಅತಿ ಹೆಚ್ಚು ಚೆನ್ನಾಗೇ ಇಲ್ಲ ಅಂತ ಏನಾದರೂ ಒಂದು ಮಾತುಕತೆ ಬಂದಾಗ ಅದನ್ನು ನಾನು ಅದನ್ನು ನಾನು ವೇಸ್ಟ್ ಮಾಡೋಲ್ಲ ಅಂದರೆ ಅದನ್ನು ನಾನು ಬಿಸಾಕೋಲ್ಲ ಏನೂ ಮಾಡೋಲ್ಲ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿ ಇದೆ ಅದಕ್ಕೆ ನಾವು ಹಾಕ್ತೀವಿ ಅಷ್ಟೇ ಏನಂದರೆ ಅಡುಗೆ ಅನ್ನೋದು ಒಂದು ಕಲೆಯೇ ಅದನ್ನು ನಾವು ಜಾಸ್ತಿ ಕೆಟ್ದಾಗಿ ಮಾಡಿದ್ರೆ ಅದನ್ನು ಅಡುಗೆ ಅಂತ ಹೇಳೋಲ್ಲ ಆ ಸಮಯದಲ್ಲಿ ನಾವು ಅಡುಗೆ ಕಡೆಗೆ ಹೋಗಲೇಬಾರ್ದು ನಾವು ಕಲಿತ್ಕೊಂಡು ಅದನ್ನು ನಾವು ಅದು ಒಂದು ಶ್ರದ್ಧೆ ಅಲ್ಲವಾ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ದೇವಿಯ ಒಂದು ಮೂಲ ಅಡುಗೆ ಅನ್ನೋದು ಹಾಗಾಗಿ ಅಡುಗೆಯನ್ನು ನಾವು ಕಲಿತ್ಕೊಂಡೇ ನಾವು ಮಾಡಬೇಕು ಗ ಸುಮ್ಮನೆ ಏನೋ ಒಂದು ಬರುತ್ತೆ ಅಂತ ಹೋಗಿ ಮಾಡಿದಾಗ ಅದು ಕೆಟ್ಟದಾಗೇ ಆಗೋದು ಆಗ ನಾವು ಸುಮ್ಮನೆ ನಾವು ಅನ್ನವನ್ನು ಕೂಡಾ ನಾವು ಅದನ್ನು ಬಿಸಾಕೋದೆ ಆಗಿರಲಿ ಅದನ್ನು ದುರ್ಬಲ ಮಾಡುವುದೇ ಆಗಿರಲಿ ಆ ಥರ ಮಾಡಬಾರ್ದು ಹೀಗಾಗಿ ನಾನ್ ಅಡುಗೆ ಮಾಡುವಾಗ ಏನಾದ್ರು ಕಮ್ಮಿ ಏನಾದರೂ ಆದರೆ ನಾನು ಅತಿ ಹೆಚ್ಚು ಪ್ರಯತ್ನಪಡ್ತೀನಿ ಅದನ್ನು ಹಾಳು ಮಾಡದೇ ಇರೋದಕ್ಕಾಗಿ ಆಗ ಯಾವಾಗಾದ್ರೂ ಹಾಳಾದರೂ ಕೂಡ ಆಗ ನಾನು ಹಿರಿಯರ ಸಹಾಯ ತಗೊತೀನಿ ಇಲ್ಲ ಅಂದರೆ ನಾನಾಗಿ ನಾನೇ ಏನೋ ಒಂದು ಪ್ರಯತ್ನ ಮಾಡಿ ಅದನ್ನು ಒಂದು ಚೆನ್ನಾಗಿರೊ ಒಂದು ಏನೊ ಬೇರೆ ಏನಾದರೂ ಅದರಿನ್ನ ಬೇರೆ ಏನಾದರೂ ಆಗೋಕ್ ಏನಾದರೂ ಪ್ರಯತ್ನ ಆದರೆ ನಾನು ಮಾಡೇ ಮಾಡ್ತೀನಿ ಹೀಗಾಗಿ ಅಡ್ಗೆ ಅನ್ನವನ್ನು ಯಾವತ್ತೂ ಕೂಡ ನಾವು ಅದನ್ನು ಬಿಸಾಕಬಾರ್ದು ಅದನ್ನು ಬೇರೆ ರೀತಿಯಾಗಿ ಬಳಸ್ಕೋಬಾರ್ದು ಅಂತ ನಾನು ಹೇಳ್ತೀನಿ